ಇತ್ತೀಚಿನ ದಿನಗಳಲ್ಲಿ ಮಲೇರ್ಯಾ ಡೆಂಗ್ಯೂ ಈ ಥರ ಖಾಯಿಲೆಗಳು ಬಹಳ ಜಾಸ್ತಿ ಆಗಿರುವಾಗ ನೀರನ್ನು ಶುದ್ಧೀಕರಿಸೋದು ಬಹಳ ಮುಖ್ಯ ಅಂತ ನನ್ಗೆ ಅನಿಸುತ್ತೆ ನಮ್ಮ ಮನೆಯಲ್ಲಿ ನೀರನ್ನು ಶುದ್ಧಿ ಮಾಡಲು ನಾವು ಒಂದು ಆ್ಯಕ್ವಗಾರ್ಡ್ ಫಿಲ್ಟರನ್ನು ಉಪ್ಯೋಗಿಸ್ತಿದ್ದಿವಿ ಅದು ಅದಕ್ಕಿಂತ ಮುಂಚೆ ನಮ್ಮ ಅಮ್ಮ ನನ್ನ ತಾಯಿ ಒಂದು ಬಟ್ಟೆಯನ್ನಿಟ್ಟು ಅದರ ಮೂಲಕ ನೀರನ್ನು ಶುದ್ಧೀಕರಿಸ್ತಿದ್ರು ಈಗ ಬಹಳ ಟೆಕ್ನಾಲಜಿ ಮುಂದೆ ಹೋಗಿರುವುದರಿಂದ ನಾವೆಲ್ಲ ನಾವೊಂದು ಎಲೆಕ್ಟ್ರಿಕ್ ಆ್ಯಕ್ವಗಾರ್ಡ್ ಫಿಲ್ಟರನ್ನು ಮನೆಯಲ್ಲಿಯೆ ಫಿಟ್ ಮಾಡಿಸಿದ್ದೀವಿ ಅದರ ಮೂಲಕ ನೀರನ್ನು ನಾವು ಶುದ್ಧೀಕರಿಸ್ಕೊಂಡು ಅದನ್ನೆ ಉಪ್ಯೋಗಿಸ್ತೀವಿ ಇನ್ನು ಯಾವ್ದೂ ಮನೆ ಮದ್ದು ಅಂತ ಇನ್ನು ಯಾವುದು ಇಲ್ಲ ನಾವು ಫಿಲ್ಟರ್ ಮೂಲಕ ಫಿಲ್ಟರ್ ಮಾಡೋದು ಕುಡಿಯೋದು ಹಾಗೂ ಇನ್ನೂ ಹೆಚ್ಚು ಶುದ್ಧಿ ಮಾಡಿಕೊಳ್ಬೇಕಾದ್ರೆ ನೀರನ್ನು ಒಂದು ಸಲ ಕುದಿಸುವುದು ಕುದಿಸೋದ್ರಿಂದ ಅದು ಇನ್ನೂ ಶುದ್ಧಿಯಾಗುತ್ತದೆ ಅಂತ ನಾನು ಕೇಳಿದೀನಿ ಆದರೆ ಯಾ ಆ ಫಿಲ್ಟರ್ ಆಲ್ರೆಡಿ ಆ್ಯಕ್ವಗಾರ್ಡ್ ಮೂಲಕ ಫಿಲ್ಟರ್ ಆಗಿರುವ ನೀರನ್ನು ಮತ್ತೆ ಕುದಿಸ್ಬಾರ್ದು ಅಂತಲೂ ಕೆಲವ್ರು ಜನ ಹೇಳ್ತಾರೆ ಆದ್ದರಿಂದ ನಾವು ಫಿಲ್ಟರ್ ಇಂದ ಹಾಗೆಯೇ ನೀರನ್ನು ಶ ಉಪ್ಯೋಗಿಸ್ತೀವಿ